ಆ ಗಿಡ ಮರಗಳನ್ನು ರಕ್ಷಿಸಲು ಮತ್ತು ಪರಿಸರವನ್ನು ಶುಚಿಯಾಗಿಡಲು ಆ ನಾವು ಕೆಲವೊಂದು ಕ್ರಮಗಳನ್ನು ಕೈಗೊಳ್ಬೇಕಾಗುತ್ತೆ ಏಕೆಂದ್ರೆ ಮರಗಿಡಗಳನ್ನು ಕಡಿಬಾರದು ನಾವು ಯಾವಾಗ ಮರಗಿಡಗಳನ್ನು ಕಡಿತಿ ಕಡೀತೀವೋ ನಮಗೆ ಉಸಿರೋಡೋದಕ್ಕೆ ಗಾಳಿ ಇರೋದಿಲ್ಲ ತಿನ್ನೋದಕ್ಕೆ ಅನ್ನನೂ ಸಿಕ್ಕೋದಿಲ್ಲ ಅದಕ್ಕೆ ಗಿಡಮರಗಳನ್ನು ನಾವು ರಕ್ಷಿಸಬೇಕು ಗಿಡಮರಗಳನ್ನು ರಕ್ಷಿಸೋದಕ್ಕೆ ಪ್ರತಿ ಉದಾಹರಣೆ ಹೇಳಬೇಕೆಂದ್ರೆ ಸಾಲುಮರದ ತಿಮ್ಮಕ್ಕ ಅವರು ಎಷ್ಟೋ ಎಷ್ಟೋ ಕಿಲೋಮೀಟರ್ಗಳ ದೂರ ಅವರು ಮರಗಳನ್ನು ನೆಟ್ಟು ಅದನ್ನು ಪಾಲನೆ ಪೋಷಣೆ ಮಾಡಿದ್ದಾರೆ ಮತ್ತು ಪ್ರವಾಸೋದ್ಯಮ ಅರಣ್ಯದ ಮೇಲೆ ನದಿಗಳು ಯಾವ ರೀತಿ ಅಂದರೆ ನದಿಗಳು ಹರಿಯೋದು ನೋಡೋದಕ್ಕೆ ತುಂಬ ತುಂಬ ಸುಂದರವಾದ ಒಂದು ವಿಚಾರ ಆಗಿರುತ್ತೆ ಸೊ ಏಕೆಂದ್ರೆ ಆ ಹಲವಾ ನಮ್ಮ ಕರ್ನಾಟಕದಲ್ಲಿ ಹಲವಾರು ನದಿಗಳು ಹರಿಯುತ್ತವೆ ಕಾವೇರಿ ಯಮುನಾ ಗಂಗಾ ತುಂಗಾ ಕೃಷ್ಣ ಭೀಮಾ ಈ ಥರ ಎಲ್ಲಿ ತುಂಬನೇ ನದಿಗಳು ಹರಿಯುತ್ತೆ ನಮ್ಮ ನದಿಗಳಿಗೆ ನಮ್ಮ ನದಿಗಳ ನೀರಿಗಾಗಿ ಹೋರಾಟಗಳು ಕೂಡ ಮಾಡ್ತಾಯಿದ್ದಾರೆ ತಮಿಳ್ನಾಡು ತಮಿಳ್ನಾಡಿಗೆ ಆ ಕಾವೇರಿ ನೀರು ಕೊಡಬೇಕು ಅಂತ ಹೇಳಿಬಿಟ್ಟು ತುಂಬನೇ ಹೋರಾಟಗಳು ಕೂಡ ನಡೀತಾಯಿವೆ ಸೊ ಅದೇ ರೀತಿಯಾಗಿ ನಮ್ಮ ಅರಣ್ಯಗಳ ನದಿಗಳು ನಮ್ಮ ನದಿಗಳು ನಮ್ಮ ಕರ್ನಾಟಕದ ಸೊಗಡುಗಳನ್ನು ನೋಡಲು ನೋಡೋದೇ ಒಂದು ಅದೃಷ್ಟ ಭಾಗ್ಯವಾಗಿರುತ್ತೆ ಗಿಡಗ ಮುದ್ರ ಗಿಡಮರಗಳನ್ನು ಬೆಳೆಸಿದಾಗ ನಮಗೆ ಒಳ್ಳೆಯ ಗಾಳಿ ಸಿಗುತ್ತೆ ಒಳ್ಳೆ ಆಹಾರ ಸಿಗುತ್ತೆ ಒಳ್ಳೆ ಊಟ ಸಿಗುತ್ತೆ ಹಂಗೆ ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ ನಾವೂ ನಾವೂ ಕೆಲವೊಂದು ಏರಿಯಾಸ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಮರಗಿಡಗಳನ್ನು ಕಡೀತಾಯಿದ್ರೆ ನಮಗೆ ಡಿಫಾರಸ್ಟ್ರೇಶನ್ನ ಬರುತ್ತೆ ನಮಗೆ ಒಳ್ಳೆ ಆರೋ ಆಕ್ಸಿಜನ್ ಇರೋದಿಲ್ಲ ಕೆಲವೊಂದು ಆಕ್ಸಿಜನ್ನು ಕೂಡ ಕೊಂಡುಕೊಂಡು ತಿನ್ನುವಂತಹ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ನಮಗೆ ಸೊ ಅದೇ ರೀತಿಯಾಗಿ ಗಿಡಮರಗಳನ್ನು ಯಾವುದೇ ಕಾರಣಕ್ಕೆ ಕೂಡ ನಾವು ಕಡಿಯೋಕ್ಕೆ ಹೋಗ್ಬಾರ್ದು ಇರೋ ಗಿಡಗಳನ್ನು ನಾವು ಇರೋ ಗಿಡ ಅಟ್ಲೀಸ್ಟ್ ನಮ್ಮ ಕೈಯ್ಯಲ್ಲಿ ಗಿಡಗಳನ್ನು ಬೆಳೆದು ಆಗ ಆ ಗಿಡಗಳನ್ನು ನೆಟ್ಟು ಬೆಳೆಸೋದಕ್ಕೆ ಆಗೋದಿಲ್ಲ ಅಂಥೇಳಿದ್ರೆ ಇರೋ ಗಿಡಗಳನ್ನೇ ನಾವು ಆ ಕಾಪಾಡ್ಕೊಳ್ಬೇಕಾಗುತ್ತೆ ಗಿಡಮರಗಳನ್ನು ನಡೆದಿರೊ ಮತ್ತೆ ನದಿಗಳಿಗೆ ಬಂದಾಗ ನೋಯೆ ಎಲ್ಲಾದ್ರೂ ಪ್ರವಾಸೋದ್ಯಮಗಳಿಗೆ ನಾವು ಹೋದಾಗ ಅಲ್ಲಿರೋ ನದಿಗಳನ್ನು ಗಿಡಮರಗಳ ಆ ಗಿಡಮರಗಳ ಅಂಚಿನಲ್ಲಿ ಆ ನದಿಗಳು ಹರ್ಕೊಳ್ತಾ ಬರ್ತಾಯಿರೋದು ನೋಡಿದ್ರೆ ಕಣ್ಣುಗಳು ಎರಡು ಕಣ್ಣು ಸಾಲೋದು ಇಲ್ಲ ಆ ಅಂಥ ಒಂದು ಸನ್ನಿವೇಶ ಆ ಒಂದು ಸಿಚುವೇಶನ್ ಅನ್ನು ನೋಡೋದಕ್ಕೆ ಸೊ ಅದೇ ರೀತಿಯಾಗಿ ನಮಗೆ ಮತ್ತೆ ನ ತುಂಬ ನದಿ ಕೆಲವ್ರು ಹೇಳ್ತಾರೆ ನದಿಗಳಲ್ಲಿ ಸ್ನಾನ ಮಾಡಿ ಬಂದರೆ ಪಾಪ ಎಲ್ಲ ಕಳೆದೋಗುತ್ತೆ ಅಂತ ಹೇಳಿಬಿಟ್ಟು ಅದು ನಿಜನೋ ಇಲ್ವೋ ಗೊತ್ತಿಲ್ಲ ಬಟ್ ಅನೇಕ ನದಿಗಳು ಧರ್ಮಸ್ಥಳಕ್ಕೆ ಹೋದಂತಹ ಹೋದಾಗ ಸಿಕ್ಕುವಂತಹ ನೇತ್ರಾವತಿ ನದಿ ಆಗಿರ್ಬೋದು ಅಥವಾ ಆ ಶೃಂಗೇರಿಗೆ ಹೋಗಿ ಅಲ್ಲಿರುವಂಥ ತುಂಗಾ ನದಿಯಾಗಿರ್ಬೋದು ಅಥ್ವಾ ಅನೇಕ ದಾವಣಗೆರೇಲಿ ಹರಿವಂತಹ ತುಂಗಭದ್ರಾ ನದಿ ಆಗಿರ್ಬೋದು ಅಥವಾ ಶಿಚಮೊಗ್ಗ ಜಿಲ್ಲೆಯಲ್ಲಿ ಹರಿವಂತಹ ಶರಾವತಿ ನದಿ ಆಗಿರ್ಬೋದು ತುಂಬ ನದಿಗಳು ತುಂಬ ಗಂಗೋತ್ರಿ ಅಲ್ಲಿ ಹರಿಯುವಂತಹ ಗಂಗಾ ನದಿ ಆಗಿರ್ಬೋದು ಗಂಗಾ ಭಾರತದ ಅತ್ಯಂತ ಉದ್ದವಾದ ನದಿ ಅಂತಲೇ ಹೇ ಪ್ರಸಿದ್ಧ ಪಡೆದಿದೆ ಪ್ರತಿ ಇದು ಮಳೆಗಾಲದಲ್ಲಿ ತನ್ನ ರಭಸವನ್ನು ತಡೆಯೋದಕ್ಕೆ ಆಗೋದಿಲ್ಲ ನದಿಗಳ ರಭಸವನ್ನ ತಡೆಯೋದಕ್ಕೆ ಆಗೋದಿಲ್ಲ ಸೊ ಅಷ್ಟು ಅಷ್ಟು ವೇಗವಾಗಿ ಕೂಡ ನದಿಗಳು ಹರಿತಾಯಿರ್ತವೆ ನಮ್ಗೆ ಕಾಳಿ ನದಿ ಆಗಿರ್ಬೋದು ಎಲ್ಲ ನದಿಗಳಿಗೂ ಒಂದೊಂದು ಅಣೆಕಟ್ಟುಗಳನ್ನು ಕೂಡ ನಿರ್ಮಿಸಿರ್ತಾರೆ ಆ ಅಣೆಕಟ್ಟುಗಳನ್ನು ನಿರ್ಮಿಸಿ ಸೊ ಅದರ ಸೌಂದರ್ಯವನ್ನು ಕಾಣೋದಕ್ಕೆ ಆಗೋದಿಲ್ಲ ಅದು ಆ ನದಿಗಳು ಹರಿಯೋದನ್ನೇ ನೋಡೋದಕ್ಕೆ ಸೌಂದರ್ಯವನ್ನು ಕಾಣೋದಿಲ್ಲ